ಹಲೋ ಹಾಂ ಹಲೋ ಗುಡ್ ಮಾರ್ನಿಂಗ್ ಸರ್ ಸರ್ ನಾನು ಮನೆ ಮಾಲಿಕ ಮಾತಾಡ್ತೀರೋದೂ ಸರ್ ನೀವು ನಮ್ಮ ಮನೇಲಿ ಒಂದು ಸ್ವಲ್ಪ ಅಲ್ಲ ನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕಿತ್ತೊಗಿಬಿಟ್ಟಿದೆ ಬಂದು ರಿಪೇರಿ ಮಾಡಿಕೊಡ್ತೀರಾ ಸರ್ ಸರ್ ಅಡ್ರೆಸ್ ಹಾಂ ಸರ್ ನಾವು ಚಿಕ್ಕಬಳ್ಳಾಪುರ್ದಲ್ಲಿ ಇರೋದು ಹಾಂ ಚಿಕ್ಕಬಳ್ಳಾಪುರದಲ್ಲಿ ಮತ್ತೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರನೇ ಪಕ್ಕದಲ್ಲೇ ಇದೆ ಸರ್ ಬಸ್ ಮನೆ ನೀವು ಫೋನ್ ಮಾಡಿದ್ರೆ ನಾನು ಸ್ಥಳದ ವಿಚಾರ ಎಲ್ಲ ನಿಮಗೆ ಹೇಳ್ತೀನಿ

ಹಾಂ ಸರ್ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನನಗೆ ಕರೆ ಮಾಡಿದ್ರೆ ನಾನು ನಿಮಗೆ ಆ ಸ್ಥಳದ ಬಗ್ಗೆ ಎಲ್ಲ ವಿಚಾರ ಮಾಹಿತಿ ಕೊಡ್ತೀನಿ ನೀವು ಬಂದು ಇದು ಮಾಡ್ಬೋದು

ಯಾಕೆ ಸರ್ ಹ್ಞೂ ಸ ಹ್ಞೂ ಸರ್ ಒಂದು ಸ್ವಲ್ಪ ಜಾಸ್ತಿಯಾಗಿದೆ ಎಮರ್ಜನ್ಸಿ ನಮಗು ಬೇಕಾಗಿರೋದರಿಂದನೇ ಕೇಳ್ತಿರೋದು ಹ್ಞೂ ಹೌದಾ ಹಾಂ ಸರಿ ಸರ್ ಹಾಗೇ ಮಾಡ್ರಿ ಮತ್ತೆ ದುಡ್ದು ಎಷ್ಟು ತಗೋತಿರಾ ಸರ್ ನೀವು ಹಾಂ ಅಂದಾಜು ಮೇಲೆ ಹೇಳೋದಕ್ಕಾಗಲ್ವಾ ಸರ್ ಎಷ್ಟು ತಗೋತೀರಾ ದುಡ್ಡು ಅಂತ ಹಾಂ ಸರ್ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಸರ್ ಯಾವಾಗಲೂ ನಿಮ್ಮನ್ನೇ ಕರೆಸ್ತಿರ್ತೀವಲ್ವಾ ಸರ್ ನಾವು ಹಾಂ ನೋಡ್ಕೊಂಡು ಹಾಂ ಸರಿ ಸರ್ ಆಯಿತು ಬಂದು ಫೋ